ರಾಕೇಶ್ ಅವ್ರ ಪಪ್ಪ ಏನು ರಿ ನಾವು ನಿಮ್ಮ ಹುಡ್ಗನ ಪ್ರಿನ್ಸಿಪಾಲ್ ಮಾತಾಡಹತ್ತಿವಿ ರೀ ಸಾಲೆ ಕಡೆಯಿಂದ ರೀ ನಮ್ಸ್ಕಾರ ರೀ ಸರ್ ಎಲ್ಲಿ ಅನರಿ ರಾಕೇಶ ಹೌದು ರಿ ಏನು ರಿ ನಿಮ್ಮ ಹುಡುಗ ಕರೆಕ್ಟ್ ಟೈಮಿಗೆ ಬರಲಾಗ್ಯಾನೆ ಓದೋದಿಲ್ಲ ಡಿಸಿಪ್ಲಿನ್ ಇಲ್ಲ ಬಟ್ಟೆ ಅದೆಲ್ಲ ಮನ್ಯಾಗಿನ ಹಾಗೆ ಹಾಕಿ ಕಳ್ಸ್ತೀರಿ ನೀವು ಹೊಲಸೇರಿ ಮತ್ತೇನು ರೀ ಸಾಲೆ ಬರೋತನ ಬಟ್ಟೆ ಎಲ್ಲ ಹೊಲ್ಸಾಗಿ ಇರ್ತಾವೆ ಒಂದು ಜರ ಡಿಸಿಪ್ಲಿನ್ ಇಲ್ಲ ಶೂಸ್ಕೆ ಸೊಕ್ಸ್ ಹರ್ದು ಇರ್ತಾವೆ ಎಲ್ಲ ಮಂದಿ ಎಲ್ಲವು ನಿಮ್ಮ ಹುಡ್ಗುನ ಮತ್ತೆ ಬೇರೆ ಹುಡುಗರು ಎಲ್ಲ ಅದೇ ಕಲಿಕತ್ತಾವೆ ನೋಡಿರಿ ಏನು ಶಿಸ್ತು ಇಲ್ಲ ರಿ ಸರ್ ಒಂದು ಸಾರಿ ಬನ್ರಿ ನೀವು ಸ್ಕೂಲಿಗೆ ಗೊತ್ತಾತ್ತದೆ ರಿ ಓದಾದ್ರೆ ಏನು ಇಲ್ಲ ತಲೆ ಸೀಳರೆ ಒಂದು ಅಕ್ಷರ ಬರೋಲ್ಲ ಏನಿಲ್ಲ ನಾವು ಇಲ್ಲ ರಿ ಸರ್ ನಾವೇನೆ ಕಲ್ಸುರ್ನು ಮನ್ಯಾಗ ನೀವು ತಂದೆ ತಾಯಿ ಹೋಮ್ ವರ್ಕ್ ಮಾಡ್ಸದು ಇರ್ತದೆ ಹುಡುಗುರಿಗೆ ಈಗ ನೋಡ್ರಿ ಆಟಕ್ಕೆ ಹೋಗ್ಯಾನೆ ಅಂತ ಹೇಳ್ತಿರಿ ನೀವು ನೋಡ್ರಿ ಹೊರಗೆ ಇದ್ದೀನಿ ಅಂತೀರಿ ಪಾರ್ಗುಳಿಗೆ ಮನ್ಯಾಗ ಕುಂದ್ರುಸಿ ಓದಸ್ಬೇಕು ರೀ ಸುಟ್ಟಿ ಅದ ರೀ ಸರ್ ಮನ್ಯಾಗ ಕುಂದ್ರುಸಿ ಓದುಸ್ಬೇಕು ರೀ ಹುಡ್ಗ್ರಿಗೆ ಸುಟ್ಟಿ ಕೊಡೋಣ ಆಟ ಆಡ್ಸದು ಇರ್ತದೆ ರೀ ಬರಿ ಅದೇ ಇಂಪಾರ್ಟೆಂಟ್ ಆದರೆ ಹೆಂಗೆ ರೀ ಸರ್ ಮತ್ತು ಸಾಲೆಗೆ ಎದಕೆ ಹಾಕೀರಿ ಬಿಡಿರಿ ಮನೆಗೆ ಕುಂದ್ರುಸಿ ಓದಿಸಿರಿ ಅವನಿಗೆ ಈಗ ಅವ ಆಟ ಅದೊಂದು ಅವ ಹಂಗೆ ಡಿಸಿಪ್ಲಿನ್ ಇಲ್ಲಾರ್ದಂಗೆ ಬರೋದು ಮಾಡೋದು ನೋಡಿದರೆ ಬೇರೆ ಪಾರ್ಗೊಳ್ನು ಹಾಗೆ ಕಲಿತಾವೆ ಸಾಲೆ ಹೆಸ್ರು ಖರಾಬ್ ಆತ್ತದೆ ರೀ ನಾಳಿಗೆ ನಮ್ಮದು ಏ ಏನರ ಹೇಗ್ರಿ ಸರ್ ನಿಜ ರೋಲ ಏನರ ಮಕ್ಳಿಗೆ ಕೈ ಎತ್ರ ಹೊಡ್ದಾರೆ ಅಂತೇಳಿ ಕಂಪ್ಲೆಂಟ್ ಕೊಡ್ತಿರೋ ಪೊಲೀಸ್ ಸ್ಟೇಷನ್ಗ ಏನು ಮಾಡ್ಬೇಕು ನಮ್ಮ ಮಕ್ಳಿಗೆ ಬಾಯಿಮಾತಲ್ಲಿ ಹೇಳರೆ ಕೇಳಲ್ಲ ಈಗಿನ ಮಕ್ಕಳು ಅಂತೀರಿ ಸರ್ ಅಂತೀರಿ ನಾಳೆ ಮಕ್ಕಳು ಅಳ್ಕೊತಾ ಬಂದ್ರು ಅಂದ್ರೆ ಸೀದಾ ಪೊಲೀಸ್ ಸ್ಟೇಷನ್ ಕೂತಿರು ನಾವು ಮತ್ತು ಪೊಲೀಸ್ ಸ್ಟೇಷನ್ ಅಳ್ಕೋತಾ ಕುಂದ್ರ್ಬೇಕಾಗ್ತದೆ ಸಾಲೆ ಹೆಸ್ರು ಖರಾಬ್ ಆಗ್ತದೆ ನಾಳೆ ಮಕ್ಳ ಮೇಲೆ ಕೈ ಎತ್ತಾರೆ ಅಂತೇಳಿ ನೋಡಿರಿ ಸರ್ ಏನು ಮಾಡ್ತೀರಿ ಸೊಲ್ಪ್ ಮನ್ಯಾಗನೂ ನೀವು ತಂದೆ ತಾಯಿ ಜರ ಜವಾಬ್ದಾರಿ ತಕೊಂಡು ಮಾಡಿರಿ ನೀವು ಹುಡುಗುರಿಗೆಲ್ಲ ಎಜುಕೇಶನ್ ಕೊಡೋದು ಜರ ಮನ್ಯಾಗೆಲ್ಲ ಹೋಮ್ ವರ್ಕ್ ಮಾಡ್ಸೋದು ಓದು ಟೆಸ್ಟ್ ಆಯ್ತು ಟೆಸ್ಟ್ನ್ಯಾಗ ಏನಿಲ್ಲ ಪೂರ್ತಿ ಮಾರ್ಕ್ಸ್ ಪೂರ್ತಿ ಕಮ್ಮಿ ತೊಂಡಾನ ಏನಿಲ್ಲ ಎಷ್ಟು ಹೇಳಿರ್ನು ಹಾಗೆ ಮಾಡ್ಕೊ ಇಲ್ಲ ಆಯ್ತು ಇದು ಮಾಡ್ರಿಲ್ಲ ಅವ ಹಾಗೆ ಮಾಡ್ತೀವಿ ನೋಡಿರಿ ಟಿ ಸಿ ಕಿತ್ಕೊಂಡು ಹೋಗ್ರಿ ಸರ್ ಸುಮ್ಮ ಸಾಲೆ ಹೆಸ್ರು ಖರಾಬ್ ಆಗ್ತದೆ ನಮ್ದು ಎಲ್ಲ ಇತ್ತ ಕ್ಲಾಸ್ ಸರ್ ನಮ್ ಕೊಡ ಪಗಾರನೇ ಎಷ್ಟೋ ರಾಮಾಯಣ ಆತ್ತದೆ ಸರ್ ಮನೆಲಿ ನೀವು ಅವ್ನಿಗೆ ಹೇಳಿರಿ ಚಂದ ಜರ ಹೊಡ್ದು ಬಡ್ದು ಏನು ಮಾಡ್ತೀರಿ ಮಾಡಿರಿ ಸ್ವಲ್ಪ ನೀಟಾಗಿ ಕಲಿಸ್ಕೊಡ್ರಿ ಸಾಲಿಗೆ ಹುಡಗ್ರ ಬಟ್ಟೆ ಅದು ಚಂದ ಹಾಕಿಸಿ ಮಾಡಿಸಿ ಟೈಮಿಂಗರ ಸಾಲೆ ಹತ್ತಕ್ಕೆ ಚಾಲು ಆಗ್ತದೆ ಇವ ಹನ್ನೊಂದುವರೆ ಹತ್ತುವರೆ ಹನ್ನೊಂದಕ್ಕೆ ಬರ್ತಾನೆ ಹ್ಞೂ ಅವ್ನ್ಗೆ ಜರ ಮನೆಯಾಗ ಬುದ್ಧಿವಾದ ಹೇಳಿರಿ ಅವ್ನಿಗೆ ರೀ ನಾಳೆ ನಾಡಿದ್ದು ಜರ ಕರೆಕ್ಟ್ ಟೈಮಿಗೆ ಅದು ತಂದು ಬಿಡಿರಿ ಸಾಲೆಗೆ ಜರ ಓದಿಸ್ರಿ ಮನ್ಯಾಗ ನೀವು ನಾವು ಹೇಳೋದು ಅಷ್ಟೆ ಇರಲ್ಲ ಒಬ್ಬ ಹೇಳೋದು ಇಂಪಾರ್ಟೆಂಟ್ ಆಯ್ತು ಹ್ಞೂ ಸರಿ ಸರಿ ರೀ ಆಯ್ತು ರೀ ಇಡ್ಲಾ ರಿ